ನನಗೆ ತರಕಾರಿ ಗಿಡಗಳನ್ನು ಬೆಳ್ಸುದು ಅಂದರೆ ಸ್ವಲ್ಪ ಇಷ್ಟ ಯಾಕಂದರೆ ಈಗ ತರಕಾರಿಗಳು ತರ್ಕಾರಿಗಳು ನಾವು ಹೊರಗಡೆ ಹೋಗಿ ಅಂಗಡಿಯಲ್ಲಿ ಅಲ್ಲಿ ಇಲ್ಲಿ ಹೋಗಿ ತಗೊಳೋದಕ್ಕಿಂತ ಮನೆಯಲ್ಲೇ ಬೆಳೆಸಿದ್ರೆ ಅದೂ ನಾವೇ ಬೆಳೆಸುದ್ರಿಂದ ಅದು ಶುದ್ದವಾಗಿರ್ತದೆ ಈಗ ಹೊರಗಡೆ ಹೇಗಿರ್ತದೆ ಎಲ್ಲಿಂದ ಬರ್ತದೆ ಕೆಲವ್ರು ಕೆಮಿಕಲ್ ಯೂಸ್ ಮಾಡುವುದು ಅಂಥದ್ದೆಲ್ಲ ಕೆಲವೊಂದು ಹಾಳಾದ ತರಕಾರಿಗಳೆಲ್ಲ ಸಿಗ್ತದೆ ಈಗ ಸಂತೆಗೆಲ್ಲ ಹೋದಾಗ ಒಂದು ಟೊಮೆಟ ಹಾಳಾಗಿದ್ರೆ ಅಲ್ಲಿರುವುದೆಲ್ಲ ಟೊಮೆಟ ಸಹ ಹಾಳಾಗ್ತಾ ಬಂದಿರ್ತದೆ ಹಾಗೇ ಆ ರೀತಿ ಆಗುದಕ್ಕಿಂತ ಇದು ನಾವೇ ನಮ್ಮ ಮನೆಯಲ್ಲಿ ಒಂದು ಟೊಮೆಟ ಗಿಡವನ್ನ ನೆಟ್ಟು ಅದಕ್ಕೆ ಬೇಕಾದ ಈ ದನದ ಸೆಗಣಿದು ಗೊಬ್ಬರ ಇಂಥದನ್ನೆಲ್ಲ ಯೂಸ್ ಮಾಡಿದರೆ ಅದು ಒಳ್ಳೆಯ ರೀತಿಯಲ್ಲಿರ್ತದೆ ಅದಕ್ಕೆ ಗೊಬ್ಬರ ಆ ಗೊಬ್ಬರದಿಂದ ಆಗುವುದು ಒಂಚೂರು ಒಳ್ಳೆಯ ರೀತಿಯಲ್ಲೇ ಇರ್ತದೆ ಪ್ರಶ್ ಇರ್ತದೆ ಮತ್ತು ಹಿಗ್ಗ ಒಂದು ಬೆಂಡೆ ಬೆಂಡೆಯ ಟೈಮ್ ಮಳೆ ಅಶ್ ಪ್ರಾರಂಭ ಆಗುವ ಮೊದ್ಲು ಬೆಂಡೆ ಅದು ಬಿತ್ತಿ ಹಾಕಿದರೆ ಅದು ಬೆಂಡೆದು ಗಿಡಗಳನ್ನು ಆ ಮುಂಚೆ ಎಲ್ಲ ಆದರೆ ಅದು ತುಂಬ ಜಾಗ ಬೇಕು ಹಾಗೆಲ್ಲ ಇತ್ತು ಹೀಗೆ ಆಗ ಬೇಕಿದ್ದರೆ ಒಂದು ಸಣ್ಣ ಸಣ್ಣ ಗೋಣಿಚೀಲಗಳಲ್ಲಿ ಮಣ್ಣು ತುಂಬಿ ಅದರಲ್ಲೇ ಬೆಂಡೆ ಗಿಡಗಳನ್ನ ನೆಟ್ಟರೆ ಅದು ತುಂಬ ಬಿಡ್ತದೆ ಅದರ ಟೈಮ್ ಆಗುವವರೆಗೆ ಸಹ ಅದೇ ಇದರಲ್ಲಿ ನೆಟ್ಟು ಇಟ್ಟರೆ ಆಯಿತು ಅದೇ ರೀತಿ ನೆಕ್ಸ್ಟ ಹೀರೆಕಾಯಿ ಹೀರೆ ಹೇಳುವುದು ಈಗ ಒಂದು ಬಳ್ಳಿ ಅದರದು ಬಂದರೆ ಎಲ್ಲ ಕಡೆ ಹರಡಿಕೊಂಡು ಹೋಗ್ತ ಇರ್ತದೆ ಅದು ಒಂದು ಗಿಡವನ್ನು ನೆಟ್ಟಾಗ ಒಂದು ಎರಡು ಮೂರು ಬೀಜ ಹಾಕಿದರೆ ಸಾಕು ಅದು ಒಂದು ಗಿಡ ಬಂದರೆ ಅದನ್ನು ಮೇಲೆ ಮೇಲೆ ಬೆಳಿಬೇಕಾದ್ರೆ ನಾವೇ ಚಪ್ಪರ ಕಟ್ಟಿ ಬಿಟ್ಟರೆ ಅದು ತನ್ನಷ್ಟಕ್ಕೆ ಹ ಬಳ್ಳಿ ಒಂದು ಗಿಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಬ್ಕೊಂಡು ಹೋಗಿ ಅಲ್ಲಿ ಹೀರೆಕಾಯಿ ಬಿಡ್ತದೆ ಅದೇ ರೀತಿ ಈಗ ಲತ್ತಂಡೆ ಗಿಡ ಲತ್ತಂಡೆ ಗಿಡವನ್ನು ಒಂದು ಗಿಡ ನೆಟ್ಟರೆ ಅದರಲ್ಲೂ ಸಹ ರಾಶಿ ರಾಶಿ ರಾಶಿ ಆಗ್ತಾ ಹೋಗ್ತದೆ ಈಗ ಮನೊಲಿ ಮನೊಲಿಯ ಚಪ್ಪರ ಹಾಕಿದರೆ ಹೀಗೆ ಒಂದೊಂದೇ ತರಕಾರಿಗಳನ್ನು ಬೆಳೆಸ್ತ ಹೋದರೆ ಅದು ಒಂದು ವೇಳೆ ನಮಗೂ ಉಪಯೋಗ ಆಗ್ತದೆ ಮತ್ತು ಇದನ್ನು ನಾವು ಅಂಗಡಿಗಳಿಗೆಲ್ಲ ಕೊಟ್ಟರೆ ಅಂಗಡಿಗಳಲ್ಲಿ ಸೇಲ್ ಮಾಡ್ಬೋದು ಯಾಕಂದರೆ ಊರಿನಲ್ಲಿ ನಮ್ಮ ನಾವಾಗಿಯೇ ಬೆಳೆಸುವ ಇದಕ್ಕೆ ಸ್ವಲ್ಪ ಮಹತ್ವ ಜಾಸ್ತಿ ಬೇರೆ ಕಡೆಯಿಂದ ಬರುವುದಕ್ಕೂ ಅದು ನಾವು ಬೆಳೆಸುವುದಕ್ಕೂ ಒಂಚೂರು ಮಹತ್ವ ತುಂಬಾ ಇರ್ತದೆ ಮತ್ತು ಅದು ನಾವೇ ಬೆಳೆಸುದ್ರಿಂದ ಅದಕ್ಕೆ ಎಂಥೆಂಥ ಗೊಬ್ಬರ ಬೇಕು ಅದನ್ನೆಲ್ಲ ನಾವೇ ಯೂ ನೋಡಿ ಹಾಕಿ ಕೊ ಹಾಕ್ಬಹ್ದು ಅದಕ್ಕೆ ಈ ಕೆಮಿಕಲ್ ಎಲ್ಲ ಯೂಸ್ ಮಾಡುವುದಿಲ್ಲ ನಾವು ನಮ್ಮ ಮನೆಯಲ್ಲಿರುವಂತಹ ಅಂದರೆ ದನದ ಗೊ ಸಗಣಿಯ ಗೊಬ್ಬರಗಳು ಆಗಿರ್ಬೋದು ಇಲ್ಲದಿದ್ದರೆ ನಾವು ತಂದ ಯಾವ್ದಾದ್ರು ತರಕಾರಿ ಸಿಪ್ಪೆಗಳನ್ನೆಲ್ಲ ಇಟ್ಟು ಅದರಲ್ಲೇ ಗೊಬ್ಬರಗಳನ್ನು ಮಾಡಿ ಹಾಕ್ಬೋದು ಮತ್ತು ಕೆಂಪು ಮಣ್ಣು ಈ ರೀತಿ ಫಲವತ್ತತೆ ಮಣ್ಣುಗಳನ್ನೆಲ್ಲ ಯೂಸ್ ಮಾಡುದರಿಂದ ನಾವು ಒಂಚೂರು ಅದಕ್ಕೆ ಚಾ ಹುಡಿ ಅಥವಾ ಕಾಪಿ ಹುಡಿ ಇದನ್ನೆಲ್ಲ ಹಾಕಿ ಯೂಸ್ ಮಾಡ್ಬೋದು ಆಗ ಅದು ಒಳ್ಳೆಯ ರೀತಿಯಲ್ಲಿ ಬೆಳಿತದೆ ಮುಂದೆ ಹೀಗೆನೇ ಕೆಲವೊಂದು ತರಕಾರಿಗಳನ್ನು ನಾವು ಕೆಲವರು ಟೇರಿಸ್ ಎಲ್ಲ ಇರ್ತದೆ ಅವರಿಗೆ ಜಾಗ ಇರುವುದಿಲ್ಲ ಟೇರಿಸ್ಗಳ ಮೇಲೆ ಸಮೇತ ಸಣ್ಣ ಸಣ್ಣ ಗೋಣಿಚೀಲದಲ್ಲಿ ಮಣ್ಣು ತುಂಬಿ ಅಥವಾ ಸಣ್ಣ ಸಣ್ಣ ಡಬ್ಬಿಗಳಲೆಲ್ಲ ಮಣ್ಣು ತುಂಬಿ ನೆಡ್ಬೋದು ಈಗ ಗುಳ್ಳ ಆಗ್ಬೋದು ಅದಕ್ಕೆಲ್ಲ ಏನು ತುಂಬ ಜಾಗ ಬೇಕಂತೇಳಿ ಇಲ್ಲ ನಮ್ಮ ಟೇರಿಸ್ ಮೇಲೆಯೇ ಮಾಡಿಕೊಂಡು ಹೇಗಾದ್ರು ಮಾಡ್ಲಿಕ್ಕೆ ಆಗ್ತದೆ ಈಗ ಕೆಲವರು ಟೇರಿಸ್ ಮೇಲೆನೆ ಈ ಭತ್ತ ಎಲ್ಲ ಬೆಳಿಲಿಕ್ಕೆ ಸುರು ಮಾಡ್ತಾರೆ ಹೀಗೆ ಒಂದೊಂದೇ ನಾವು ನಾವಾಗಿಯೇ ಎಲ್ಲ ತಯಾರಿಕೆ ಮಾಡ್ತ ಹೋದರೆ ಮುಂದೆ ನಮಗೆ ನಾವು ಅಂಗಡಿಯಿಂದ ಕೊಳ್ಳುವಂತಹ ಪರಿಸ್ಥಿತಿ ಸಹ ಇರುವುದಿಲ್ಲ ಅವಾಗ ನಮಗೆ ಬೇಕಾದದ್ದು ನಾವೇ ಉಪಯೋಗಿಸ್ಕೊಂಡಿದ್ದರೆ ಆಯಿತು ಮತ್ತು ಬೇರೆ ಅವರಿಗೆ ಸಹ ಕೊಡ್ಬೋದು ಒಂಚೂರು ಅಂಗಡಿಗಳಿಗೆ ಸಹ ಕೊಡ್ಬೋದು